ನಾವೀಗ ಟ್ರಕ್ಗಳಿಗೋದ್ರೆ ನಾವು ಫೋಟೋಗಳ್ನ ತುಂಬ ತಗೊತೀವಿ ಏನಕ್ಕೆ ಅಂತಂದರೆ ನಾವು ನೆನ್ಪ್ಕೋಸ್ಕರ ತಗೊನ್ತೀವಿ ನಾವು ಈ ಥರ ಫ್ರೆಂಡ್ಸ್ ಜೊತೆ ಹೋಗಿದ್ದು ನಾವು ಈ ಥರ ಫ್ಯಾಮಿಲಿ ಜೊತೆ ಹೋಗಿದ್ದು ಮತ್ತೆ ನಾವು ಇಂತಿಂಥ ದೇವಸ್ಥಾನ್ಗಳ್ಗೆ ಹೋಗಿದ್ದು ಮತ್ತೆ ಇಂಥ ಇಂಥ ಸ್ಥಳಗಳಿಗೋಗಿದ್ದು ಅಂತನ್ಬಿಟ್ಟು ನಾವು ನೆನ್ಪ್ಗೋಸ್ಕರ ನಾವು ಫೋಟೋಗಳ್ನ ತಗೊನ್ತೀವಿ ಏನಕ್ಕೆ ಅಂತಂದರೆ ಆ ಫೋಟೋಗಳಿದ್ದರೆ ನಾವು ಇನ್ನೊಂದ್ಸಲ ಯಾವಾಗಾದರೂ ಹೋದಾಗ ಓ ಈ ಥರ ಇತ್ತು ಅವಾಗ ಈಗ ಈ ಥರ ಆಗಿದೆ ಅಂತ ನಾವು ನೆನ್ಪು ಇಟ್ಕೊಬೋದಾಗಿರುತ್ತೆ ನಾವು ಯಾವುದೂ ಫೋಟೋನೆ ತಗೊಂಡಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಎ ಎಲ್ಲೋ ಹೋಗಿದ್ದೊ ಏನೋ ನೋಡಿದ್ದೊ ಅಂತ ಅನ್ಕೊತೀವಿ ಅದೇ ನಾವು ಫೋಟೋಸನ್ನ ತಗೊ ಫೋಟೋಗಳ್ನ ತಗೊಂಡ್ರೆ ನಾವೇನು ಮಾಡ್ತೀವಿ ಅಂತಂದರೆ ಆವಾಗವಾಗ ನಾವು ನೋಡ್ತಾ ಇರ್ತೀವಿ ಇಂಥ ಕಡೆ ಹೋಗಿದ್ದು ಈ ಪ್ಲೇಸ್ ಚೆನ್ನಾಗಿತ್ತು ಈ ಸ್ಥಳಕ್ಕೆ ಇನ್ನೊಂದ್ಸಲ ಹೋಗ್ಬೇಕು ಚೆನ್ನಾಗಿದೆ ಅಂತ ನಾವು ನಾವು ನೋಡ್ಕೊಂಡು ಬಂದು ಬೇರೇರ್ಗು ಕೂಡ ಹೇಳ್ತೀವಿ ನಾವಿದನ್ನು ಏನು ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಸ್ಥಳ ಚೆನ್ನಾಗಿತ್ತು ಅಂತಂದರೆ ನಾವು ಯಾವುದಾದ್ರು ವ್ಯಾಟ್ಸ್ಆ್ಯಪ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಈ ತರಹ ಒಂದು ಆ್ಯಪ್ಗಳಿರತ್ತಲ್ವ ಆ ಆ್ಯಪ್ಗಳಲ್ಲಿ ನಾವು ಫೋಟೋಗಳನ್ನ ಶೇರ್ ಮಾಡ್ಕೊತೀವಿ ಅದು ಬೇರೆಯವ್ರು ನೋಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಈ ಸ್ಥಳಗಳು ಚೆನ್ನಾಗಿದೆ ಅಲ್ವ ನಾವೂ ಕೂಡ ಹೋಗ್ಬೇಕು ಅನ್ನೊ ಒಂದು ಮನೋಭಾವನೆ ಅವರಿಗೂ ಕೂಡ ಬರುತ್ತೆ